ಒಂದು ಲಕ್ಷದ ಐದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಎರಡು ಲಕ್ಷದ ಐದು ಸಾವಿರದ ಮುನ್ನೂರ ಮೂವತ್ತು ನಾಲ್ಕು ಎಂಟು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಟು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಎಂಬತ್ತೇಳು